ಹಲೋ ನಾನು ಈಗಷ್ಟೆ ಒಂದು ಐದು ಹತ್ತು ನಿಮಿಷದ ಹಿಂದೆ ನಿಮ್ಮ ಕ್ಯಾಬಲ್ಲಿ ಬಂದಿದ್ದೇನೆ ಆದರೆ ಅದರಲ್ಲಿ ನನ್ನ ಒಂದು ಪರ್ಸನ್ನ ಚೀಲವನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ ಅದನ್ನು ನನ್ಗೆ ಹಿಂತಿರ್ಗಿಸಬೇಕು ಅಂತ ನಾನು ನಿಮ್ಮತ್ತಿರ ಕೇಳ್ತೇನೆ ಯಾಕೆಂದ್ರೆ ನಾನು ಈಗ ಕಾಪು ನ ಹತ್ತಿರ ಇದ್ದೇನೆ ನೀವು ಬಂದು ಕೊಡಬಹುದಾ ಅಂತ ನಾನು ಕೇಳೋದು ನಾನು ನಿಮಗೆ ಅದರ ಚಾರ್ಜನ್ನು ಸ್ ಸಹ ಪೇ ಮಾಡ್ತೇನೆ ನೀವು ಬರುವ ಚಾರ್ಜ್ ಏನುಂಟು ಅದು ಅಂದರೆ ನಮಗೆ ಆ ಪರ್ಸ್ ಮತ್ತೆ ನನ್ನ ಮೊಬೈಲ್ ಅದೆಲ್ಲ ಇಂಪಾರ್ಟೆಂಟ್ ಇತ್ತು ಪ್ಲೀಸ್ ನನಗೆ ಅದನ್ನು ವಾಪಸ್ ತಂದು ಕೊಡಬಹುದಾ ಯಾಕೆಂದ್ರೆ ನಾನೀಗ ಒಂದು ಅರ್ಜೆಂಟ್ ಅರ್ಜೆಂಟ್ ಮನೆಗೆ ಹೋಗಲಿಕ್ಕೆ ಸಹ ನನಗೆ ಮೊಬೈಲಿನ ಅವಶ್ಯಕತೆ ಉಂಟು ಹಾಗೆ ಪರ್ಸದ್ದು ಕೂಡ ಅಂದರೆ ಸೊ ಹಣದ ಅವಶ್ಯಕತೆ ಉಂಟು ನೆಕ್ಸ್ಟ್ ನಾನು ಬಸ್ಸಿಗೆ ಹೋಗಬೇಕಾರೆ ನಂಗೆ ಹಣ ಬೇಕು ಅದಕ್ಕೆ ನಾನು ಆಕಸ್ಮಿಕವಾಗಿ ನಾನು ನಿಮ್ಮ ಕ್ಯಾಬಲ್ಲಿ ಬಿಟ್ಬಂದಿದ್ದೇನೆ ದಯವಿಟ್ಟು ಅದನ್ನು ಹಿಂದಿರುಗಿಸಿ ಕೊಡಲಿಕ್ಕಾಗ್ತದಾ ಅಂತ ನೀವು ಆಗೋದಿಲ್ಲ ಅಂತ ಹೇಳಬೇಡಿ ಯಾಕೆಂದ್ರೆ ನಮಗೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಯಾಕೆಂದ್ರೆ ಈಗ ಅದು ಬೇಕು ನಾನು ಒಬ್ಬಳೆ ಇರೋದು ಅಂದರೆ ನನ್ನೊಟ್ಟಿಗೆ ಇನ್ನೊಬ್ಬರು ಯಾರಾರು ಇದ್ದರೆ ನಾನು ಅವರೊಟ್ಟಿಗೆ ಹೇಳಿ ನೀವಿರುವಲ್ಲೆ ನಾವು ಬರ್ಬೋದು ಬರ್ತಿದ್ದೆ ಆದರೆ ನಾನು ಒಬ್ಬಳೆ ಇರೋದ್ರಿಂದ ನನಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಯಾಕಂದ್ರೆ ನನ್ನತ್ತಿರ ಹಣನೂ ಇಲ್ಲ ಅಲ್ಲಿವರೆಗೆ ನೀವಿರುವಲ್ಲೆ ಬರುವ ಅಂದರೆ ಅದಕ್ಕೆ ನೀವು ಸ್ವಲ್ಪ ಬಂದರೆ ನಾನು ನೀವು ಪರ್ಸ್ ಕೊಟ್ಟಮೇಲೆ ನಾನು ಅದರಿಂದ ಹಣವನ್ನು ನಿಮ್ಗೆ ನಿಮ್ಮ ಬಂದಿರುವ ಎಷ್ಟು ಚಾರ್ಜ್ ಉಂಟು ಅದನ್ನು ನಾನು ನಿಮಗೆ ಕೊಡ್ತೇನೆ ನೀವು ಹೇಳಿ ಎಷ್ಟು ಅಂತ ಆದರೆ ಪರ್ಸ್ ಮಾತ್ರ ಪರ್ಸ್ ಆ್ಯಂಡ್ ಮೊಬೈಲ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಈಗ ಬೇಕು ಅವಶ್ಯಕತೆ ಉಂಟು ಅದರಿಂದ ನಿಮಗೆ ಗೊತ್ತುಂಟಲ್ಲವಾ ಈಗ ಅದು ಸಿಚುಯೇಷನ್ ಹೇಗೆ ಉಂಟಂತ ಹಣ ಇಲ್ಲದೆ ಇದ್ದರೆ ಏನು ಆಗೋದಿಲ್ಲ ಮೊಬೈಲ್ ಇಲ್ಲದಿದ್ರೂ ಆಗೋದಿಲ್ಲ ಹಾಗಿರುವಾಗ ನಿಮ್ಮ ಒಂದು ಸಣ್ಣ ಹೆಲ್ಪನ್ನು ನಾನು ನಿಮ್ಮತ್ತಿರ ಕೇಳ್ತಿದ್ದೇನೆ ಮಿಸ್ ಆಗಿ ಇಳಿಯುವ ಇದರಲ್ಲಿ ನಾನು ಪರ್ಸ್ ಮತ್ತೆ ಮೊಬೈಲ್ ಅಲ್ಲೆ ಬಿಟ್ಟು ಬಂದೆ ಅದೆ ನಾನು ರಿಟರ್ನ್ ನಾನು ಬುಕ್ ಮಾಡುವಾಗ ಕ್ಯಾಬ್ ಬುಕ್ ಮಾಡುವಾಗ ನಿಮ್ಮ ನಂಬರ್ ಅದರಲ್ಲಿತ್ತು ಅದರಿಂದ ನಾನು ಅದು ನಂಬರ್ ಇನ್ನೊಬ್ಬರತ್ರ ಇಲ್ಲೇ ತಗೊಂಡು ಕೇಳಿ ಮತ್ತೆಲ್ಲ ಏನೋ ಮಾಡಿ ಅದರಿಂದ ನಾನು ನಿಮ್ಮ ನಂಬರ್ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಮಾಡಿರೋದು ಪ್ಲೀಸ್ ಇದೊಂದು ನನಗೆ ಹೆಲ್ಪ್ ಮಾಡ್ಬೋದಲ್ಲ